ಹಲೋ ಹಾಂ ಹೇಳಿ ಯಾರು ಹೌದಾ ಹೇಳಿ ಮೇಡಮ್ ಆರಾಮಿದ್ದೀರಾ ಹಾಂ ಹೇಳಿ ಮೇಡಮ್ ಹಾಂ ಹೌದಾ ಹಾಂ ಇಲ್ಲ ಮೇಡಮ್ ನನಗೇ ಹುಷಾರಿರಲಿಲ್ಲ ಒನ್ ವೀಕು ಒಂದು ವಾರ ಮಕ್ಕಂಡಿದ್ದೆ ಅವನಿಗೆ ಹೇಳ್ಕೊಡಕ್ಕಾಗ್ಲಿಲ್ಲ ಏನಿಲ್ಲ ಅದಕ್ಕೆ ಕಡಿಮೆ ಆಗಿರ್ಬೋದು

ಹಾಂ ಸರಿ ಮೇಡಮ್ ಅವನು ತುಂಬ ತರಲೆ ಮಾಡ್ತಾನಾ ಮನೆಲ್ಲಿಗುನು ಜಾಸ್ತಿ ಹಠ ಮಾಡ್ತಾನೆ ಹೇಳಿದ ಮಾತು ಒಂದೂ ಕೇಳೋದಿಲ್ಲ ಏನಿಲ್ಲ ಹೋಮರ್ಕ್ ಮಾಡು ಅಂದರೆ ಮಾಡೋದಿಲ್ಲ ಏನಿಲ್ಲ ಟ್ಯೂಷನ್ಗೆ ಇಲ್ಲಿ ನಾವು ಕೇಳ್ತಿದ್ದೀವಿ ಮೇಡಮ್ ಯಾರೂ ಹೇಳ್ಕೊಡೋರಿಲ್ಲ ಏನಿಲ್ಲ ಕೇಳಿ ಯಾರನ್ನಾದ್ರೂ ಹಾಕ್ತೀವಿ ಮೇಡಮ್ ಹಾಂ ಹಾಂ ಹಾಂ ಸರಿ ಹೌದೇನು ಮೇಡಮ್ ಹಾಂ ಸರಿ ಮೇಡಮ್ ಬರ್ತೀವಿ ಮೇಡಮ್ ಮನೆಯಲ್ಲಿ ಒಂದೂ ಹೇಳಿದ ಮಾತು ಕೇಳೋದಿಲ್ಲ ಮೇಡಮ್ ಜಾಸ್ತಿ ಬೈಸ್ಕೆಂತಾನೆ ಇರ್ತಾನವ್ನು ಹ್ಞೂ ನೀವು ಸ್ವಲ್ಪ ಹೇಳಿ ಮೇಡಮ್ ಮನೆಯಲ್ಲಿ ಜಾಸ್ತಿ ತುಂಟಾಟ ಮಾಡೋದು ಜಾಸ್ತಿ ಒಂದೂ ಹೇಳಿದ ಮಾತು ಕೇಳಲ್ಲ ನೀವೂ ಸ್ವಲ್ಪ ಭಯ ಇಡಿರಿ ಮೇಡಮ್ ಹಾಂ ಸರಿ ಮೇಡಮ್ ಹೇಳ್ಕೊಡ್ತೀವಿ ನೋಡಿರಿ ಮೇಡಮ್ ಆಗೇನೋ ಹುಷಾರಿರಲಿಲ್ಲ ಸ್ವಲ್ಪ ಹಾಗಾಗಿ ನೋಡೊಕ್ಕಾಗ್ಲಿಲ್ಲ ಅವನನ್ನ ಈಗ ಟ್ಯೂಷನಿಗೆಲ್ಲಾದರೂ ಹಾಕ್ತೀವಿ ಮೇಡಮ್ ನೋಡಿ

ಹಾಂ ಈವಾಗ ಹುಷಾರಿದ್ದೀನಿ ಮೇಡಮ್ ಹಾಂ ಆಯಿತು ಮೇಡಮ್ ಸರಿ ಮೇಡಮ್ ಬಾಯ್